ಹಾಂ ಸರ್ ನಾವು ಗೌರ್ಮೆಂಟ್ ಸ್ಕೂಲಿಂದ ಎಚ್ ಎಮ್ ಮಾಡ್ ಮಾತಾಡ್ತಾ ಇದ್ದೀವಿ ನಾವು ರಾಮನಗರ ಗೌರ್ಮೆಂಟ್ ಸ್ಕೂಲಿಂದ ಸರ್ ನಮ್ಮದು ಒಂದು ಚಿಲ್ರನ್ಸ್ ಡೇ ಇದೆ ಹಾಂ ಅದಕ್ಕೆ ನೀವು ಅಧ್ಯಕ್ಷರಾಗಿ ಬರಬೇಕು ಸರ್ ನೀವು ತುಂಬ ಸೋಶ್ಯಲ್ ವರ್ಕ್ ಮಾಡಿದೀರಾ ಅಂತ ಗೊತ್ತಾಯಿತು ಅದಕ್ಕೆ ನಿಮ್ಮ ಫ್ರೆಂಡ್ಸ್ ಹತ್ರ ನಾವು ರವಿ ಅಂತ ಹೇಳ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ನಂಬರ್ ತಗೊಂಡು ಫೋನ್ ಮಾಡ್ತಾ ಇದ್ದೀವಿ ಸರ್ ನೀವು ಮಕ್ಳ ಬಗ್ಗೆ ಚೆನ್ನಾಗಿ ಟೀಚ್ ಮಾಡ್ತೀರ ಅಂತ ಗೊತ್ತಾಯಿತು ಸರ್ ಬೇರೆ ಬೇರೆ ಕಡೆ ಎಲ್ಲ ನೀವು ಸ ಇದರಲ್ಲೆಲ್ಲ ಸೋಶಿಯಲ್ ವರ್ಕರ್ ಮಾಡಿದ್ದೀರ ಅಂತ ನಾವು ನಿಮ್ಗೆ ಕಾಲ್ ಮಾಡ್ತಾ ಇದ್ದೀವಿ ಏನು ಸರ್ ಹಾಂ ಮಿಡಲ್ ಸ್ಕೂಲ್ ಸರ್ ಪ್ರೈಮರಿ ಸ್ಕೂಲು ಎರಡೂ ಇದೆ ಇವಾಗ ಫಸ್ಟು ಬಂದು ಜ ಪ್ರೈಮರಿ ಸ್ಕೂಲ್ಗೆ ಆಮೇಲೆ ಚಿಲ್ರನ್ಸ್ ಡೇ ಚಿಲ್ರನ್ಸ್ ಡೇ ಸರ್ ಅದು ಮಕ್ಕಳೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇರುತ್ತೆ ಅದು ಹತ್ತೂವರೆಯಿಂದ ಒಂದೂವರೆವರೆಗೂ ಇರುತ್ತೆ ಸರ್ ಚಿಲ್ರನ್ಸ್ ಡೇ ಹಾಂ ಇಲ್ಲ ಚಿಲ್ರನ್ಸ್ ಡೇ ದಿನವೇ ಮಾಡ್ತಾ ಇದ್ದೀವಿ ಸರ್ ನಿಮ್ಗೆ ಫ್ರೀ ಇದೆಯಲ್ವಾ ಸರ್ ಹಾಂ ಏನಿಲ್ಲ ಸರ್ ಮಕ್ಳ ಬಗ್ಗೆ ಒಂದೆರಡು ಮಾತಾಡಿ ಮತ್ತು ಮಕ್ಳುಗಳ್ಗೆ ಗಿಫ್ಟ್ ಎಲ್ಲ ಇದೆ ಸರ್ ಅದೆಲ್ಲ ವಿತರಣೆ ಮಾಡಬೇಕು ಮಕ್ಳ್ಗಳಗೆ ಕೊಡಬೇಕು ನಾವು ಒಂದು ಲೀಸ್ ಲೀಸ್ಟ್ ಕೊಡ್ತೀವಿ ಮಕ್ಳದ್ದು ಲೀಸ್ಟು ಆ ಮಕ್ಳುಗಳಿಗೆ ಗಿಫ್ಟ್ ವಿತರಣೆ ಮಾಡಬೇಕು ಸರ್ ಮತ್ತು ಮ ಮಕ್ಳುಗಳು ಬಂದು ಸ್ಪೋರ್ಟ್ಸ್ ಎಲ್ಲ ಆಡಿದ್ದಾರೆ ಆಟ ಎಲ್ಲ ಹಾ ಆಡಿದ್ದಾರೆ ಅವ್ರಿಗೆಲ್ಲ ಗಿಫ್ಟ್ ಕೊಡಬೇಕು ಸರ್ ನಿಮ್ಮ ಕಡೆಯಿಂದ ನಿಮ್ಮ ಕೈಲಿ ಏನು ಆಗುತ್ತೆ ಅದ್ ಹೆಲ್ಪ್ ಮಾಡಿ ಸರ್ ಯಾಕೆಂದರೆ ನಮ್ಮ ಮಕ್ಳುಗಳು ಗೌರ್ಮೆಂಟ್ ಸ್ಕೂಲ್ ಮಕ್ಳ್ಗಳು ತುಂಬ ಚೆನ್ನಾಗಿ ಓದ್ತಾರೆ ಅಂಥ ಒಂದು ಮಕ್ಕಳುಗಳು ಒಂದು ಹತ್ತು ಮೆಂಬ ಹತ್ತು ಮಕ್ಳುಗಳಿದ್ದಾರೆ ನಿಮ್ಮ ಕಡೆಯಿಂದ ಏನು ಸಹಾಯ ಮಾಡ್ತೀರೋ ಅದನ್ನ ಮಾಡ್ಬೌದು ಸರ್ ನಮ್ಮ ಸ್ಕೂಲಲ್ಲಿ ಐವತ್ತು ಜನ ಮಕ್ಳು ಇದ್ದಾರೆ ಸರ್ ಹಾಂ ಐದನೇ ಕ್ಲಾಸು ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೂ ಇದೆ ಸರ್ ಏನು ಸರ್ ಏನು ಸರ್ ಕನ್ನಡ ಮೀಡಿಯಮ್ ಕನ್ನಡ ಮೀಡಿಯಮ್ ಸರ್ ಹ್ಞೂ ಕನ್ನಡ ಮೀಡಿಯಮ್ ಹಾಂ ಓಕೆ ಸರ್ ಖಂಡಿತ ಬರಬೇಕು ಸರ್ ಮಿಸ್ ಮಾಡಬೇಡಿ ಸರ್ ಹಾಂ ತ್ಯಾಂಕ್ ಯು ಸರ್